ನಮ್ಮ ಹಳ್ಳಿಯಲ್ಲಿ ನಮಗೆ ಹೆಚ್ಚಾಗಿ ನೀರು ನಲ್ಲಿಯಿಂದ ಬಂದು ಸೇರುತ್ತದೆ ಗ್ರಾಮದ ಒಂದು ಪಂಚಾಯ್ತಿಯಿಂದ ನಮ್ಮ ಗ್ರಾಮಗಳಿಗೆ ಹೆಚ್ಚಾಗಿ ನಲ್ಲಿಯ ಮುಖಾಂತರ ನೀರನ್ನು ದೊರಕಿಸಿಕೊಡುತ್ತಾರೆ ಮತ್ತು ಈ ನೀರು ಒಂದೊಂದು ಸರ್ತಿ ಒಳ್ಳೆಯ ನೀರು ಬರುತ್ತದೆ ಮತ್ತು ಒಂದೊಂದು ಸರಿ ಕೆಟ್ಟ ನೀರು ಕೂಡ ಬರುತ್ತದೆ ಅಂದರೆ ಟ್ಯಾಂಕಿನಲ್ಲಿ ಅತಿ ಹೆಚ್ಚು ದಿನ ನೀರನ್ನು ಶೇಖರಿಸಿ ಇಡುವುದರಿಂದ ಮತ್ತು ಒಂದು ವಾರದ ಮೇಲೆ ನೀರನ್ನು ಶೇಖರಿಸಿ ಇಟ್ಟು ನಂತರ ನಮಗೆ ಬಿಡೋದರಿಂದ ಅದು ನಮ್ಮ ಜೀವನದ ಮೇಲೆ ಒಂದು ಪರಿಣಾಮ ಬೀರುತ್ತದೆ ಮತ್ತು ಈ ನೀರು ನನಗೆ ಅನಿಸಿದ ಹಾಗೆ ಒಂದು ಶೇಕಡ ಅರವತ್ತರಷ್ಟು ಶುದ್ಧವಾಗಿರುವುದಿಲ್ಲ ಇನ್ನು ನಲ್ವತ್ತರಷ್ಟು ಶೇಕಡ ಶುದ್ಧವಾಗಿ ಬರುತ್ತದೆ ಒಳ್ಳೆಯ ನೀರನ್ನು ಬಿಡುವುದರಿಂದ ನಮ್ಮ ಆರೋಗ್ಯವೂ ಸುಧಾರಿಸುತ್ತಿರುತ್ತದೆ ಮತ್ತು ನಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮವು ಬೀರೋದಿಲ್ಲ ಆದರು ಏನು ಮಾಡೋಕ್ಕಾಗೋದಿಲ್ಲ ಏಕಂದರೆ ಹಳ್ಳಿ ಒಂದು ಪ್ರದೇಶದಲ್ಲಿ ವಿದ್ಯುತ್ತಿನ ಸಮಸ್ಯೆ ಇರುತ್ತದೆ ಮತ್ತು ಒಂದು ಬೋರ್ವೆಲ್ಲುಗಳ ಸಮಸ್ಯೆ ಇರುತ್ತದೆ ಹೀಗಾಗಿ ಅವರು ಹೆಚ್ಚಾಗಿ ನೀರನ್ನು ಶೇಖರಿಸಿಟ್ಟು ನಮಗೆ ಒಂದು ವಾರ ಅಥವಾ ಎರಡು ವಾರದವರೆಗೂ ಶೇಖರಿಸಿಟ್ಟ ನೀರನ್ನು ನಮಗೆ ರವಾನೆ ಮಾಡಿ ಅವರ ಕೆಲಸವನ್ನು ಮುಗಿಸುತ್ತಾರೆ ಆದರೆ ಇಂಥಾ ನೀರು ನಮಗೆ ಸಿಗೋದರಿಂದ ನಮ್ಮ ಆರೋಗ್ಯದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಮತ್ತು ನಮಗೆ ನಮ್ಮ ಹಳ್ಳಿಯಲ್ಲಿ ಪ್ರತಿ ಮನೆಗು ನಲ್ಲಿ ನೀರು ದೊರೆಯುತ್ತದೆ ಎಂದು ಹೇಳಬೌದು